ನಾನು ಪ್ರಥಮವಾಗಿ ಟ್ರೈನ್ ಹತ್ತಿದ್ದೇ ಮಂಗಳೂರಿನಿಂದ ತಿರುವನಂತಪುರಕ್ಕೆ ಕೇರಳಕ್ಕೆ ಅಷ್ಟರವರೆಗೆ ನಾನು ಟ್ರೈನ್ ಎ ಏನಂತಲೆ ನೋಡಲಿಲ್ಲ ಪ್ರಥಮವಾಗಿ ಟ್ರೈನ್ನ್ನ ಪ್ರಯಾಣ ನನಗೆ ತುಂಬ ಖುಷಿ ಕೊಟ್ಟಿದೆ ಯಾಕಂದ್ರೆ ಆ ಬರ್ತಾಗಲಿ ಮತ್ತು ಶಬ್ದರಹಿತ ನಾವು ಎ ಸಿಯಲ್ಲಿ ಹೋಗಿದ್ವಿ ಎ ಸಿಯಲ್ಲಿ ಶಬ್ದ ಕೂಡ ಭಾರೀ ಕಡಿಮೆ ನಿಶ್ಶಬ್ದವಾಗಿರ್ತದೆ ಮತ್ತು ಪ್ರಯಾಣ ಕೂಡ ತುಂಬ ಕೂಲಾಗಿರ್ತದೆ ಅದರಲ್ಲಿ ಸೀಟು ಕೂಡ ಬೇರೆ ಎಲ್ಲ ನಾರ್ಮಲ್ ಸೀಟ್ಗಳಿಗಿಂತ ಎ ಸಿ ಸೀಟ್ಗಳು ಕಂಫರ್ಟೇಬಲ್ಲಾಗಿರ್ತದೆ ನಮಗೆ ಪ್ರಯಾಣಕ್ಕೆ ತುಂಬ ಖುಷಿಯಾಗ್ತದೆ ಮತ್ತು ಟ್ರೈನ್ ಟ್ರೈನಲ್ಲಿ ಎಲ್ಲ ವ್ಯವಸ್ಥೆ ಊಟ ತಿಂಡಿ ಆಗಿರಲಿ ನಾವು ಮೊದಲೇ ಅದನ್ನು ಇದು ಮಾಡಿದರೆ ಆರ್ಡ್ರು ಮಾಡಿದರೆ ಅದು ನಮಗೆ ಆ ನಿರ್ದಿಷ್ಟ ಸಮಯದಲ್ಲಿ ಟ್ರೈನ್ನೊಳಗೆ ಬರ್ತದೆ ಅದು ಅಲ್ಲದೆ ನಾವು ಆರ್ಡ್ರು ಮಾಡದಿದ್ರೂ ಕೂಡ ಎಲ್ಲಿಯಾದರು ನಿರ್ದಿಷ್ಟ ಪ್ರಯಾಣದ ಸ್ಥಳದಲ್ಲಿ ನಿಲ್ಲಿ ನಿಲ್ದಾಣದಲ್ಲಿ ನಿಲ್ಲಿಸಿದಾಗ ನಾವು ಅಲ್ಲಿ ಹೋಗಿ ನಾವು ಖರೀದಿ ಮಾಡ್ಕೊಂಡು ಬಂದು ಇಲ್ಲಿ ತಿನ್ನುವ ವ್ಯವಸ್ಥೆ ಕೂಡ ಟ್ರೈನ್ನಲ್ಲಿದೆ ಅದು ಅಲ್ಲದೆ ಯಾವುದೇ ಒಂದು ಶೌಚಾಲಯದ ವ್ಯವಸ್ಥೆ ಆಗಲಿ ಭಾಳ ಸ್ವಚ್ಛತೆಯಿಂದ ಕೂಡಿದ ಶೌಚಾಲಯ ಕೂಡ ಟ್ರೈನ್ನೊಳಗಿರ್ತದೆ ಮತ್ತು ಬೇರೆ ಪ್ರಯಾಣಿಕರಿಂದ ಕಿರಿಕಿರಿ ಕೂಡ ಕಡಿಮೆ ಅಂದರೆ ಎ ಸಿಯಲ್ಲಿ ಎಲ್ಲರನ್ನೂ ಇಳಿಸುವಾಗಿಲ್ಲ ಹತ್ತುವಾಗಿಲ್ಲ ಅದು ನಿರ್ದಿಷ್ಟ ಟಿಕೆಟ್ ಖರೀದಿ ಮಾಡಿದವರಿಗೆ ಮಾತ್ರ ಎ ಸಿಯೊಳಗೆ ಬರಲಿಕಿರ್ತದೆ ಮತ್ತು ನಾವು ಪ್ರಯಾಣ ಮಾಡಿದಾಗ ನಮ್ಮಲ್ಲಿ ಟಿಕೆಟ್ ಚೆಕ್ಕಿಂಗೋಸ್ಕರ ಟಿಕೆಟ್ ಚೆಕ್ಕಿಂಗ್ನವ್ರು ಬರ್ತಾರೆ ಒಂದು ಸಲ ಅವ್ರು ಬಂದು ಹೋದ ಮೇಲೆ ಟ್ರೈನ್ನೊಳಗೆ ಮತ್ತೆ ಯಾರ ಉಪದ್ರ ಕೂಡ ಇರೋದಿಲ್ಲ ನಾವು ನಮ್ಮಷ್ಟಕ್ಕೆ ನಮ್ಮದೇ ರೀತಿಯಲ್ಲಿ ಪ್ರಯಾಣ ಕೂಡ ಮಾಡ್ಬೌದು ಮತ್ತು ನಿರ್ದಿಷ್ಟ ಸ್ಥಳ ಮತ್ತು ನಿಲ್ದಾಣ ಬಂದಾಗ ಅವರು ನಮಗೆ ಮುಂಚಿತವಾಗಿ ಅಲ್ಲಿ ರೈಲ್ವೆ ರೈಲ್ವೆ ನಿಲ್ದಾಣದಲ್ಲಿ ಧ್ವನಿ ಮುದ್ರಣದಲ್ಲಿ ನಮ್ಗೆ ಆ ನಿ ಸ್ಥಳದ ಹೆಸರು ಮತ್ತು ಇಲ್ಲಿ ಇಳೀಬೌದು ಪ್ರಯಾಣಿಕರಿಲ್ಲಿ ಇಳೀಬೌದು ನಿಮ್ಮ ನಿಲ್ದಾಣ ಬಂದಿದೆ ಅಂತ ಎಚ್ಚರಿಸೋ ಕೂಡ ಒಂದು ಎಚ್ಚರಿಕೆ ಕೊಡುವಂಥ ವ್ಯವಸ್ಥೆ ಕೂಡ ಇಂದು ನಾವು ರೈಲ್ವೆ ನಿಲ್ದಾಣದಲ್ಲಿ ನೋಡಬೌದು ಮತ್ತು ಇವು ಇವು ಬೇರೆ ಬಸ್ ಇದು ಕಂಪ್ ಕಂಪ್ಯಾರ್ ಮಾಡಿದರೆ ಹೋಲಿಕೆ ಮಾಡಿದರೆ ನಾವು ನಿಜವಾಗಿ ಹೇಳಬೇಕೆಂದ್ರೆ ರೈಲು ಪ್ರಯಾಣ ತುಂಬ ಸುರಕ್ಷಿತ ಕೂಡ ಮತ್ತು ರೈಲಿನ ಒಂದು ಬೋಗಿಯಲ್ಲಿ ಆ ಕಡೆ ಈ ಕಡೆ ಎರಡು ಕಡೆ ಕಡೆ ಪೋಲಿಸ್ನ ವ್ಯವಸ್ಥೆ ಇರ್ತದೆ ಯಾರೋ ಒಬ್ಬರು ಕಳ್ಳಕಾಕರು ಬಂದು ನುಗ್ಗಿ ಅಲ್ಲಿ ಯಾರಿಗೂ ದರೋಡೆಕೋರರು ಬರದಾಗಿ ಪೋಲಿಸ್ರು ಕೂಡ ಸೂಕ್ತ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ನಿಜವಾಗಿ ಹೇಳಬೇಕಾದ್ರೆ ನಾವು ಬೇರೆ ಎಲ್ಲ ಪ್ರಯಾಣದ ಖರ್ಚಿಗೂ ನಾವು ಹೋಲಿಕೆ ಮಾಡಿದರೆ ರೈಲಿನ ಪ್ರಯಾಣ ಇಡೀ ಭಾರತದಲ್ಲಿ ಬಹಳ ಕಡಿಮೆ ದರದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ರೈಲು ಪ್ರಯಾಣ ಬಹಳ ಉತ್ತಮ ಅಂತ ನಾನು ಬೇರೆಯವರಿಗೂ ನಾನು ರೆಫರ್ ಮಾಡ್ತೀನಿ ಏಕಂದ್ರೆ ನಾವೊಂದು ಅದನ್ನು ಮುಂಚಿತವಾಗಿ ನಮ್ಮ ಟಿಕೆಟನ್ನು ನಾವು ಖರೀದಿ ಮಾಡಿ ಇಟ್ಟುಕೊಂಡ್ರೆ ಅದೇ ನನಗೆ ನಮಗೆ ನಮ್ಮ ಸೀಟ್ಗಳೆಲ್ಲ ಖನ್ಫರ್ಮಾಗಿರ್ತದೆ ಮತ್ತು ಆ ನಿರ್ದಿಷ್ಟ ಸಮಯದಲ್ಲಿ ನಾವು ರೈಲ್ವೆ ಸ್ಟೇಷನ್ನಿಗೋಗಿ ಅಲ್ಲಿ ರೈಲಲ್ಲಿ ಕೂತರೆ ಮತ್ತು ನಮ್ಮ ನಿರ್ದಿಷ್ಟ ಸಮಯದಲ್ಲಿ ಕೂಡ ನಾವು ಹೆಚ್ಚಾಗಿ ಮುಟ್ಟಲಿಕ್ಕೆ ಏನೋ ಸ್ವಲ್ಪ ಅನಾನುಕೂಲತೆ ಇದ್ದರು ಕೂಡ ನಿರ್ದಿಷ್ಟ ಸಮಯದಲ್ಲಿ ನಾವು ಅಲ್ಲಿ ಹೋಗಿ ಮುಟ್ಟಲಿಕ್ಕೂ ಕೂಡ ನಿಜ ಅಲ್ಲಿ ಸಾಧ್ಯತೆ ಇರು ಇರ್ತದೆ ಹೆಚ್ಚಿನಾಗಿ ಸಾಧ್ಯತೆ ಇರ್ತದೆ ಮತ್ತು ರೈಲು ಪ್ರಯಾಣದಲ್ಲಿ ನಮಗೆ ಕಿರಿಕಿರಿ ಶಬ್ದದ ಕಿರಿಕಿರಿ ಎ ಸಿಯಲ್ಲೆಲ್ಲ ಶಬ್ದದ ಕಿರಿಕಿರಿ ಇರು ಇರೋದೆ ಇಲ್ಲ ಮತ್ತು ಬಸ್ಸಿನಲ್ಲಿ ಆದರೆ ಆ ಕಡೆ ಈ ಕಡೆ ಶಬ್ದ ಮಾಲಿನ್ಯ ಎಲ್ಲಿ ನೋಡಿದರು ಶಬ್ದ ಮಾಲಿನ್ಯ ಎಲ್ಲ ಇರ್ತದೆ ಆದರೆ ರೈಲಲ್ಲಿ ಇಂಥದ್ದೊಂದು ಕಡಿಮೆ ಮತ್ತು ನಾವು ಬಸ್ಸಲ್ಲಿ ಇವಾಗ ರಸ್ತೆ ಸಾರಿಗೆಯಲ್ಲಿ ಬಸ್ಸಲ್ಲೆಲ್ಲ ಹೋಗಬೇಕಿದ್ರೆ ಅಲ್ಲಲ್ಲಿ ಹಂಪ್ ಇದ್ದಾಗ ಜಂಪ್ ಹೊಡ್ಯೋದು ಅದೆಲ್ಲ ನಮಗೆ ಬ್ಯಾಕ್ ಪೇಯ್ನಿಗೆಲ್ಲ ಇದಾಗ್ತದೆ ಆದರೆ ರೈಲಲ್ಲೆಲ್ಲ ಅಂಥದ್ದಿಲ್ಲ ನಮಗೆ ಮಲಗಲಿಕ್ಕೆ ನಮಗೆ ಬೇಕಾದಾಗೆ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಮಲಗುವ ವ್ಯವಸ್ಥೆಗೂ ಕೂಡ ಅಲ್ಲಿ ವ್ಯವಸ್ಥೆ ಕೂಡ ರೈಲಲ್ಲಿ ಇರ್ತದೆ ನಾವೊಂದು ನಿರ್ದಿಷ್ಟ ಟಿಕೆಟ್ ಖರೀದಿಸಿ ನಮಗೆ ಟಿಕೆಟೆಲ್ಲ ಕನ್ಫರ್ಮ್ ಆದ ಮೇಲೆ ನಾವು ಪ್ರಯಾಣ ಮಾಡೋದು ರೈಲು ತುಂಬ ಸೂಕ್ತ ಅಂತ ನಾನು ಪ್ರಯಾಣಿಕರಿಗೆ ಯಾವುದೇ ಪ್ರಯಾಣಿಕರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕಿದ್ರೆ ಹೆಚ್ಚಾಗಿ ನಾವೊಂದು ನಿರ್ದಿಷ್ಟ ಅವಧಿಯನ್ನು ನಾವು ತೆಗೆದುಕೊಂಡಿರ್ತೇವೆ ಆ ಹೆಚ್ಚಾಗಿ ಆ ಅವಧಿಯಲ್ಲೇ ರೈಲು ಕು ನಮ್ಮನ್ನು ನಿರ್ದಿಷ್ಟ ಸ್ಥಳಕ್ಕೆ ಕೊಂಡೋಗಿ ಮುಟ್ಟಿಸ್ತದೆ ಇದು ನಿಜವಾಗಿ ರೈ ಬೇರೆ ಎಲ್ಲ ಸಂಚಾರಿ ಇದಕ್ಕೆ ಹೋಲಿಕೆ ಮಾಡಿದರೆ ರೈಲು ಬಹಳ ಅಗ್ಗದ ಪ್ರಯಾಣಕ್ಕೆ ನಮಗೆ ತುಂಬ ಸಹಕಾರಿಯಾಗ್ತದೆ ಇನ್ನೂ ಈಗ ರೈಲು ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿದರೆ ಈಗ ಎಲ್ಲ ರೈಲ್ವೆ ನಿಲ್ದಾಣಗಳು ಬಹಳ ಮೇಲ್ದರ್ಜೆಗೇರಿದೆ ಬೇಕಾದ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡೀಗ ರೈಲು ಬಹಳ ರೈಲೂ ಸಂಚಾರಕ್ಕೆ ಸೂಕ್ತವಾದ ಮಾರ್ಗಗಳು ಕೂಡ ಎಲ್ಲ ಪ್ರತಿ ಭಾರತದ ಪ್ರತಿಯೊಂದು ಮೂಲೆ ಮೂಲೆಗೂ ರೈಲು ಸಂಚಾರವನ್ನು ಮಾಡಿದ್ದಾರೆ ನಮಗೆ ನಮ್ಮ ನಿರ್ದಿಷ್ಟ ಸ್ಥಳದಿಂದ ಆ ನಾವು ತಲುಪುವ ಸ್ಥಳಕ್ಕೆ ಅಲ್ಲಿ ನಾವು ಟಿಕೆಟ್ ಖರೀದಿಸಿ ಮೊದಲೆ ಟಿಕೆಟ್ ಖರೀದಿಸಿ ಪ್ರಯಾಣಿಸಿದರೆ ತುಂಬ ಉತ್ತಮ ಅಂತ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ